ಹಾಲು ಹಾಲು ಬೇಕಾಗಿತ್ತು ನಮಗೆ ನಮ್ಗೆ ಆರೋಗ್ಯ ಹಾಲು ಬೇಕಾಗಿದೆ ಮತ್ತೆ ಯಾವ ಹಾಲು ಇದಾವೆ ನಿಮ್ಮ ಕಡೆಗೆ ಯಾವ್ಯಾವು ಇದ್ದಾವೆ ಹಾಂ ಏನು ರೇಟ್ ಇದೆ ಆರೋಗ್ಯ ಏನು ರೇಟ್ ಇದೆ

ಹೌದು ಹ್ಞೂ ಹ್ಞೂ

ಹಾಂ ಇವ್ನಿಂಗ್ ಅಷ್ಟೇ ಇರುತ್ತದಾ

ಅಂದ್ರೆ ಫ್ರಿಜ್ದಾಗ ಇಟ್ಟಿದ್ದೂ ರೇಟ್ ತೊಗೋತೀರಿ ನೀವು ತರ್ಟಿ ಫೈ ಅಂದ್ರಲ್ಲ ಫ್ರಿಜ್ದಾಗೆ ಇಟ್ಟಿದ್ದು ರೇಟ್ ತೊಗೋತೀರಿ ಮ ಮನೆಯಾಗೇ ಇರ್ತೀರಲ್ಲ ಗೂಗಲ್ ಪೇ ಮಾಡಬೌದಾ

ತರ್ಟಿ ಫೈ ಅಲ್ಲ ರೇಟ

ಆಂ ಬಾಯ್